ಒಂದು ಸರ್ತಿ ನಾ ಏನ್ಮಾಡಿದೆ ಅಂತಂದ್ರ ಒಂದು ಗಿಟರ್ ಆರ್ಡರ್ ಮಾಡಿದೆ ಫಶ್ಟ್ ಸರ್ತಿ ಆ ಟೈಮ್ ಏನಾಗಿತ್ತೂ ಅಂತಂದ್ರ ಅದು ಛಲೊಂದು ಗಿಟರ್ ಬಂದಿತ್ತು ನನಗೆ ಯಾ ಟೈಮಿಗೆ ಹೇಳಿದ್ದ ಆ ಟೈಮಿಗೆ ಬಂದಿತ್ತು ಆಗ ನಾ ಏನ್ಮಾಡ್ದೆ ನೆಕ್ಸ್ಟ್ ಸರ್ತಿ ನನಗೆ ಒಂದು ಕೀಬೋರ್ಡ್ ಬೇಕಾಗಿತ್ತು ಹಿಂಗೆ ಮಾಡಮಪ್ಪ ಒಂದು ಆನ್ಲೈನೆ ಆರ್ಡರ್ ಮಾಡಮೀ ಅಂತಂದು ಆನ್ಲೈನ್ ಮಾಡ್ಲಿಕ್ ಹೋಗಿದ್ದೆ ಕೀಬೋರ್ಡ್ ಆನ್ಲೈನ್ ಮಾಡ್ದೆ ಬುಕ್ ಮಾಡ್ತಿಕೆ ತಡ ಅದು ಎಷ್ಟು ದಿನದಾಗೆ ಬರ್ತದನ್ನ ಮೂರು ದಿನ ಅಂತ ಹೇಳಿದರು ಬಟ್ ನಾ ಏನು ಕಾಯ್ಕೋತ ಕುಂತೆ ಮೂರು ದಿನ್ದಾದೆ ಬರ್ತದೇನೋ ಅಂತಂದ್ರ ಅದು ಮುರಿದೋಗಿಂದೂ ಕೀಬೋರ್ಡ್ ಕೀ ಕೊಟ್ಟರು ಅದ್ರ ಒಳಗೆ ಮೂರನೇ ದಿನಕ್ಕೆ ಬಂದಿಂದು ಮುರಿದೋಗಿ ಡಿಫೆಕ್ಟ್ ಬಂದಿತ್ತು ಸಾಮಾನು ಆಮೇಲ್ ಅದಕ್ಕೆ ನಾ ರಿಟನ್ ಮಾಡಿ ಬೇರೆದು ಕೊಡ್ತರಂತಂದು ಕಾಯ್ಕೋತ ಕುಂತಿದೆ ಅವರಿಲ್ದಿರ ಅದಕ್ಕೆ ತಡ ತಡ ಮಾಡ್ಲತ್ತರು ನಾ ಕೇಳ್ತ ಹೋದೆ ಅವ್ರಿಗೆ ದಿನಾ ಫೋನ್ ಹಚ್ತಿದ್ದೆ ಫೋನ್ ಹಚ್ಚಿ ಏನಾಯಿತು ನಂದು ಆರ್ಡರ್ ವಾಪಸ್ ರಿಟನ್ ಕಳ್ಸಿದಲ ನಾ ರೊಕ್ಕರ ರೀಫಂಡ್ರ ಮಾಡ್ರಿ ಅಥ್ವಾ ಹೊಸದ್ರ ಕೀಬೋರ್ಡ್ ಕಳಿಸ್ರೀ ಅಂತಂದು ಕೇಳ್ತಿದೆ ಅವಿಲ್ದಿರ ಆಯ್ತು ರೀ ಸರ್ ಇನ್ನು ಎರಡು ದಿವ್ಸದಾಗ್ ಮಾಡಿಕೊಡ್ತೆ ಮಾಡಿಕೊಡ್ತೆ ಅನ್ಕೋತನ ಒಮ್ಮಿಗೆ ಹದಿನೈದು ದಿನ ತನಕ ಸತಾಸ್ಯವ ಆನ್ಲೈನ್ದಾಗ ನಂಬದನ್ನು ಮತ್ತೊಂದು ಸರ್ತಿ ಬರೊಸಿ ಮಾಡ್ಲಿಕ ಆಗಲ್ದದಂದಂಗೆ ಮಾಡಾಕಿದ್ರು ನನ್ಗೆ ಫಶ್ಟ್ ಸರ್ತಿ ಏನು ತಗೊಂದಿದ ಅದೇ ಛಲೋ ಇತ್ತು ನೆಕ್ಸ್ಟ್ ಸರ್ತಿ ತಗೊಂದಿನ್ ಥೋಲ್ ಬೇಕಾರ್ ಬಂದಿತ್ತು ಸಾಮಾನು ಯಾಕಂದ್ರ ನನಗೆ ಅದ್ರದ್ದು ತೋಲ್ ಜರೂರತ್ ಇದ್ದಿತ್ತು ಕೀಬೋರ್ಡ್ದು ಮಗರ್ ಅದೇ ಟೈಮಿನಂಗ್ ಮುರ್ದೋಗಿನ ಕೀ ಕೊಟ್ಟರು ಅದ್ರ ಒಳಗೆ ಅದೊಂಬದು ನನಗೆ ಪಸಂದ್ ಬರ್ಲೈತು ಹಂಗ ಮಾಡ್ಯಾರ ಅಂತಂದು ನಾ ವಾಪಾಸ್ ಕೊಡ್ಬೇಕಂತ ಅದು ಕೊಟಕಿನ ಬಾದ್ಬಿಯವ್ರು ಏನ್ಮಾಡಿದ್ರೂ ನನಗೆ ಸಾಟಿಸ್ಫೈ ಮಾಡ್ಸಲ್ಲ ಹೋದರು ಅದು ಚೀಸಿಗಿ ನಂಗೆ ಸಾಕಾಯ್ತಪ್ಪ ಎಂತದ್ ಬೇಕರದ ಆನ್ಲೈನ್ ಪ್ಲಾಟ್ಫಾರ್ಮ್ ಇರೋದು ತಗೊಂಬೋದಂತಂದಿ ಕಾಯ್ದು ಕಾಯ್ದು ನಾನು ಅದ್ರ ಬಾದ್ಬಿ ಅವ್ರದ್ದು ರೆಸ್ಪಾನ್ಸ್ ಬರಾಬರ್ ಬರಲ್ಹೋಯ್ತು ಈಗ ಇವು ಹಿಂಗೆ ಮಾಡ್ತಾವಂತಂತ ಮತ್ತೊಂದು ಸರ್ತಿ ಏನ್ಮಾಡ್ದೆ ನಾನು ಅಂತಂದರೆ ಆನ್ಲೈನ್ ಪ್ರೊಡಕ್ಟೆ ತಗೊಂಬೊದ್ ಭ್ಯಾಡ ಇವ್ರ ಬಲ್ಲಿಂದೂ ಅಂತಂದು ಡಿಸೈಡ್ ಮಾಡ್ಕೊಂಡೆ ಆ ವಾಪಾಸ್ ರೀಫಂಡ್ ಬಿ ನನಗೆ ಒಮ್ಮಿಗೆ ಒಂದು ತಿಂಗಳು ಆಗಿನ ಬಾದು ರೀಫಂಡ್ ಮಾಡ್ಯಾರೆ ಅವರು ಆಗಿಂದಾಗೆ ಕೊಟ್ಟಿಲ್ಲ ಅವ್ರು ನನಗೆ ರೊಕ್ಕ ಅದ್ರ ಬಾದದು ಛಂದಿಲ್ಲ ಅಂತಂದು ನನ್ನ ಅಭಿಪ್ರಾಯ ಆಗೋಯ್ತು